ಛಾಯಾಗ್ರಾಹಕರಾದ ಸತ್ಯ ಹೆಗ್ಡೆ ಹಾಗೂ ಸೋಷ್ಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮ್ ಖಾತೆ ಆದ ವಿರಾಟ್ ಕೊಹ್ಲಿ ಹಾಗೂ ಟ್ವಿಟ್ಟರ್ನಲ್ಲಿ ಸಿಂಜಿನ್ ಅಥವಾ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮುಝುಮ್ದಾರ್ ಶಾ